ಮೇಡಮ್ ಸಂಗೀತಾ ಮೊಬೈಲ್ ಅಂಗಡೀನಾ ಮೇಡಮ್ ಒಂದು ಹೊಸ ಮೊಬೈಲ್ ಕೊಂಡ್ಕೋಬೇಕಾಗಿತ್ತು ಇದು ರೆ ರೆಡ್ ಕಂಪ್ನೀದು ನೈನ್ ಸ್ಪೀಡ್ ಎಡಿಶನ್ ಮೊಬೈಲ್ ಇದೆ ಮೇಡಮ್ ಹ್ಞೂ ಇದು ಎಷ್ಟು ಮೇಡಮ್ ಅಮೌಂಟು ಹಾಂ ಮೇಡಮ್ ನಮ್ಗೆ ರೆಡ್ಮಿ ಕಂಪ್ನಿದು ನೈನ್ ಸ್ಪೀಡ್ ಎಡಿಶನ್ ಮೊಬೈಲ್ ಬಂದಿದೆ ಮಾ ಅಂತ ಅಂದ್ರು ಅದು ತುಂಬ ಚೆನ್ನಾಗಿದೆ ಮಾರ್ಕೆಟಲ್ಲಿ ಆಮೇಲೆ ತುಂಬ ಚೆನ್ನಾಗಿ ಬಳಸ್ತಿದ್ದಾರೆ ಜನಯೆಲ್ಲ ಅದನ್ನು ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮೇಡಮ್ ಫೋ ಕೇಳಿದೆ ಇದು ಅಮೌಂಟ್ ಎಷ್ಟು ಮೊಬೈಲ್ದು ಎಷ್ಟಾಗ್ಬೋದು ಮೇಡಮ್ ಸಾ ಕನಿಷ್ಠ ಅಂದ್ರು

ಆಂ

ಮೇಡಮ್ ಇದು ಐ

ಮೇಡಮ್ ಈಗ ಫುಲ್ ಅಮೌಂಟ್ ಕೊಟ್ಬಿಟ್ ತಗತ್ತೀವಿ ಅಂದರೆ ಅದ್ರಲ್ಲಿ ಏನಾದರು ಡಿಸ್ಕೌಂಟ್ ಬಿಡ್ತೀರ ಒಂದು ಒಂದು ಐದು ಸಾವಿರ ರೂಪಾಯಿ

ಆಂ ಇದು ಅಂಗಡಿ ಎಲ್ಲಿ ಬರುತ್ತೆ ಮೇಡಮ್ ಇದು ಕೊಳ್ಳೇಗಾಲ ಕೊಳ್ಳೇಗಾಲದಲ್ಲಿ ಯಾವ ರೋಡ್ ಸೈಡ್ ಮೇಡಮ್ ಬಸ್ ಸ್ಟ್ಯಾಂಡ್ ಸೈಡಾ ಇಲ್ಲ ಆಂ ಊಂ ನಾಳೆ ಎಷ್ಟು ಗಂಟೆಗೆ ಸಿಗ್ತೀರ ಮೇಡಮ್ ಮೇಡಮ್ ಇದು ಅಕಸ್ಮಾತ್ ನಮ್ಮ ಮೊಬೈಲು ಬೇರೆ ಎಲ್ಲಾದ್ರು ಎಕ್ಸ್ಚೇಂಜ್ ಆಫರ್ ಏನಾದರು ಇದೆಯಾ ನಮ್ದು ಹಳೆ ಮೊಬೈಲ್ ಕೆಟ್ಟೋಗಿದೆ ಮೊಬೈಲು ಎಕ್ಸ್ಚೇಂಜ್ ಮಾಡ್ಕಂಡು ಇದು ಹೊಸ ಮೊಬೈಲು ತಗಳೋಂಥ ಏನಾರು ಆಫರ್ ಇದೆಯ ಅಂತ ಹಾಂ ಸರಿ ಮೇಡಮ್ ಇದು ಕ್ಯಾಮ್ ಸೆಟ್ಟು ಇದು ಫ್ ಫೋಟೊದೆಲ್ಲ ಚೆನ್ನಾಗೆ ಕ್ಲಿಯರೆನ್ಸ್ ಇದೆಯಲ್ಲ ವಿಡಿಯೋದೆಲ್ಲ ಇದರಲ್ಲಿ ಇದು ಎಸ್ ಎಷ್ಟು ಜಿ ಬಿ ಸ್ಟೋರೇಜಿದೆ ಮೇಡಮ್ ಇದು ಮೊಬೈಲಲ್ಲಿ ಫೈಯ್ ಜಿ ಬಿ ಇದೆಯಾ ಊಂ ಸರಿ ಮೇಡಮ್ ಅಂದ್ರೆ ಸ್ವಲ್ಪ ಅಮೌಂಟಿದೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಆಂ ಅದಕ್ಕೆ ಏನಾದ್ರು ಎಕ್ಸ್ಚೇಂಜ್ ಆಫರ್ ಇದ್ದರೆ ಬೇಕಾದರೆ ಬದ್ಲಾಯ್ಸ್ಬಿಟ್ಟು ತಗಳಣ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿನು ಫೋನು ಅಂತ ನಮ್ಮ ಫ್ರೆಂಡು ಪಾಪ ಸಜೆಶನ್ ಮಾಡದ್ಲು ಈ ರೀತಿ ಸಂಗೀತಾ ಮೊಬೈಲ್ ಕಂಪ್ನಿಗೆ ಹೋಗಿ ಚೆನ್ನಾಗಿ ಇದೆ ಫೋನ್ಗಳೆಲ್ಲ ಅಲ್ಲಿ ಎಲ್ಲ ಕಂಪ್ನಿದು ರೆಡ್ಮಿ ವಿವೋ ಆಪಲ್ ಫೋನು ಈ ರೀತಿ ಎಲ್ಲ ಫೋನ್ಗಳು ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಯ ಸಜೆಶನ್ ಕೊಟ್ಟಳು ಅದ್ರ ಸಲ್ವಾಗಿ ಫೋನ್ ಮಾಡಿದೆ ಮೇಡಮ್ ಹಾಂ ಸರಿ ಮೇಡಮ್ ನಾಳೆ ಹಾಗಾದರೆ ಹತ್ತು ಹತ್ತೂವರೆ ಹನ್ನೊಂದು ಗಂಟೆಗೆ ಬರಲ ಮೇಡಮ್ ಹಾಗಾದರೆ ನಾಳೆ ಸಿಕ್ತೀರಲ್ಲವ ಹಾಂ ಸರಿ ಮೇಡಮ್ ತ್ಯಾಂಕ್ ಯು ಮೇಡಮ್